ಪುಳ್ಯೋಗ್ರೆ ಪುಳ್ಯೋಗ್ರೆ ಅಂದರೆ ನಮಗಿಷ್ಟ ಆಗತ್ತೆ ಹೆಚ್ಚಿಗೆ ಅಲ್ಲ ಸ್ವಲ್ಪ ಜನಕ್ಕಿಷ್ಟ ಆಗಲ್ಲ ಸ್ವಲ್ಪ ಜನಕ್ಕಿಷ್ಟ ಆಗುತ್ತೆ ಸೊ ನೋಡಕ್ಕೆ ಮಾತ್ರ ಚೆನ್ನಾಗಿರುತ್ತೆ ತಿನ್ನಕ್ಕಿಷ್ಟ ಆಗಲ್ಲ ಅಂತೇಳ್ತಾರೆ ಅದನ್ನು ಹೇಗೆ ಮಾಡೋದಂತ ಸಿಂಪಲ್ಲಾಗಿ ಹೇಳ್ಕೊಡ್ತಿನ್ ನೋಡಿ ಫಸ್ಟ್ ಒಗರ್ಣ್ಗಾಕೋವಾಗ ಕಡ್ಲೆಬೀಜ ಕಡಲೆ ಕಡಲೆ ಕಡಲೆಬೀಜ ಮತ್ತು ಕಡಲೆಕಾಯಿ ಎರಡೂ ಹಾಕಿ ಮತ್ತು ಸ್ವಲ್ಪ ಬಾಡಿಸ್ಬಿಟ್ಟು ಎಣ್ಣೆಯಲ್ಲಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಆಮೇಲೆ ಈರುಳ್ಳಿ ಟೊಮೊಟೊ ಸ್ವಲ್ಪ ಮ ಎಲ್ಲ ಹಾಕಿ ಬಾಡಿಸ್ಕೊಂಡು ಕೊತ್ ಕರ್ಬೆಸೊಪ್ಪಾಕಿ ಬಾಡ್ಸ್ಕೊಬೇಕು ಮತ್ತು ಹುಣ್ಶಿನ್ ರಸ ಹುಣ್ಸೆ ಹಣ್ಣು ಸ್ವಲ್ಪ ನೀರು ಸ್ವಲ್ಪ ಹಾಕಿ ಮತ್ತು ಪುಳಿಯೋಗ್ರೆ ಪ್ಯಾಕೆಟಲ್ಲಿರೋದು ಸ್ವಲ್ಪ ಬಗ್ಗಿಸಿ ಎಲ್ಲ ಕ್ಲೀನಾಗಿ ಬಾಡ್ಸ್ಕೊಂಬಿಟ್ಟು ಮತ್ತೆ ಅದರಲ್ಲಿ ಪೌಡ್ರು ಪುಲ್ಲೊಗಿರ್ ಪುಳ್ಯೋಗ್ರೆ ಪೌಡ್ರ್ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಅದು ಸ್ವಲ್ಪ ಜೊ ಅದ್ರ ಜೊತೆ ಸ್ವಲ್ಪ ಬೆಲ್ಲ ಬೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಟೇಶ್ಟ್ ಕೊಡ್ತೈತೆ ಖಾರ ಇದ್ರಗಿನ ಸ್ವಲ್ಪ ನೀಟಾಗಿ ಕ್ಲಿಯರ್ ಮಾಡ್ತೈತಲ್ಲೇ ಅದು ಸೊ ಪುಲ್ಲೋಗ್ರಿ ಇಷ್ಟು ಮಾಡಿ ತಿಂದರೆ ಚೆನ್ನಾಗಿರುತ್ತೆ ಆಗಲಿನ